ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಡುವ ಆಧುನಿಕ ಆಟಗಳು ಕೇರಮ್ ಚೆಸ್ ಲೂಡೋ ವೀಡಿಯೋ ಗೇಮ್ ಕಾರ್ಡ್ ಕ್ರಿಕೇಟ್ ವಾಲಿಬಾಲ್ ಹಾಕಿ ಬ್ಯಾಡ್ಮಿಟನ್ ಬೆನ್ನಿಸ್ ಬಾಲುಗಾರಿಕೆ ಕಾಲ್ ಚೆಂಡು ಚೆಂಡಿನ ಆಟ ಫುಟ್ಬಾಲ್ ಪಝಲ್ ಗೇಮ್